ಮೊದಲು ಅವರು ಯಾವ ಭಾಷೆ ಅವರು ನನ್ನ ಜೊತೆ ಮಾತಾಡ್ಬೌದು ಆ ಭಾಷೆ ಫಸ್ಟ್ಗೆ ನಾನು ಅದನ್ನು ಗುರುತಿಸ್ತಿನಿ ಅದಾದಮೇಲೆ ಅವರ ಜೊತೆ ಆ ಭಾಷೆಯಲ್ಲಿ ಮಾತಾಡಿ ಮತ್ತು ಆ ಭಾಷೆ ಕನ್ನಡದ ಪದಗಳನ್ನು ಆ ಭಾಷೆಗೆ ಅನುವಾದಿಸಿ ಅವ್ರಹತ್ರ ಅವರಿಗೆ ಅರ್ಥ ಮಾಡಿಸ್ತಿನಿ ಅದಾದಮೇಲೆ ಯಾವ ಥರ ಆ ಕನ್ನಡದ ಪದಗಳನ್ನು ನಾವು ಹೇಳ್ಬೌದು ಅದರ ಅರ್ಥಗಳನ್ನು ಕೂಡ ಅವರಿಗೆ ತಿಳಿಸಿ ಅದರಿಂದ ಹೇಗೆ ಅವರು ಯಾವ ಸಂದರ್ಭದಲ್ಲಿ ಯಾವ ಥರದ ಪದಗಳನ್ನು ಬಳಸ್ಬೌದು ಮತ್ತು ಅವರಿಗೆ ಆ ಪದಗಳ ಅರ್ಥ ಬರಿ ಪದಗಳ ಅರ್ಥ ಪದಗಳ ಮೂಲಕ ಮಾತ್ರವಲ್ಲದೆ ಮತ್ತು ಅದು ನಮ್ಮ ಸುತ್ತಲಲ್ಲಿರುವ ಸುತ್ತಲಲ್ಲಿ ಏನೇನಿದೆ ಅದನ್ನು ತೋರಿಸಿ ಒ ಈ ಪದದ ಈ ಅರ್ಥ ಅಂತೆಲ್ಲ ತೋರಿಸಿ ನಾವು ಕನ್ನಡ ಪದಗಳ ಬಳಕೆ ಮತ್ತು ಅವರನ್ನ ಬಳಸಿ ಅವರನ್ನ ಕಲಿಸ್ತೀವಿ ಯಾರಿಗೆ ಕನ್ನಡ ಬರಲಿಕ್ಕಿಲ್ವೊ ಅವರಿಗೆ ಆ ಥರ ಕಲಿಸಿ ಮತ್ತು ಅವರಿಗೆ ಆದಷ್ಟು ಯಾವ್ದು ಯಾವುದೋ ಅವರಿಗೆ ಕಷ್ಟ ಆಗಲಿಕ್ಕಿಲ್ವೊ ಅಂಥ ಪದಗಳು ಅಂಥ ಅಂಥದ್ದನ್ನ ಅವರಿಗೆ ಕಳಿಸಿ ನಾವು ಅವರಿಗೆ ಆದಷ್ಟು ಸ್ವಲ್ಪಾದ್ರು ಕನ್ನಡ ಅರ್ಥ ಆಗೋ ಹಾಗೆ ಮಾಡ್ತಿವಿ